ಹಲೋ ಹಲೋ ಇದು ಆನಂದ ಟೇಲರ್ ಷಾಪ್ ಏನ್ರೀ ಇದು ನಾವು ಇಲ್ಲಿ ಶಾಲೆ ಶಿಕ್ಷಕರು ಮಾತಾಡೋದು ಹಾಂ ನಮ್ಮಲ್ಲಿ ನೂರಾ ಐವತ್ತು ಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದರೆ ಅವರಿಗೆ ಒಂದು ಸ್ಪೆಷಲ್ ಆಗಿ ಯುನಿಫಾರ್ಮ್ ರೆಡಿ ಮಾಡ್ಬೇಕಾಗ್ಯದೆ ಅವ್ರ ಮೆಜರ್ಮೆಂಟ್ ಪ್ರಕಾರ

ಯೂನಿಫಾರ್ಮ್ ಕಲರ್ ಎಲ್ಲ ಬಟ್ಟೆ ಗಿಟ್ಟೆದು ಹಾಂ ವಿಶೇಷ ಅದಕ್ಕೆ ನೂರಾ ಐವತ್ತು ಡ್ರೆಸ್ ರೆಡಿ ಆಗಬೇಕು ಅಂದ್ರೆ ಎಷ್ಟು ದಿನ ತೊಗೋಬೋದು ನೀವು ಎಷ್ಟು ದಿನದಾಗ ಹೊಲ್ದು ಕೊಡ್ಬೌದು ಫಿಫ್ಟೀನ್ ಡೇಸ್ ಬೇಕಾ ಕಮ್ಮಿ ಆಗಲ್ಲವಾ ಒಂದು ಹತ್ತು ಹತ್ತು ಹತ್ತು ಎಂಟು ಹತ್ತು ದಿನದಾಗ ಆಗಲ್ವಾ

ಅದೇ ಆಯ್ತು ಆಯ್ತು ಅದೇ ನೀವು ನಮ್ಮ ಶಾಲೆಗೆ ಬಂದು ಮಕ್ಳ ಸೈಜ್ ತೊಗೊಂಡು ಯಾಕಂದ್ರೆ ಕರೆಕ್ಟ್ ಮೆಜರ್ಮೆಂಟ್ ತಗೊಂಡು ಹೋಗಬೇಕಲ್ಲ ಯಾಕಂದರೆ ಅದು

ಹಾಂ ಓಕೆ ಕಳಿಸ್ರೀ ಕಳಿಸ್ರೀ ಅದಕ್ಕೆ ಚಾರ್ಜ್ ಎಷ್ಟು ರೀ ಪ್ಯಾಂಟ್ ಪ್ಯಾ ಇಲ್ಲ ಪ್ಯಾಂಟ್ ಫುಲ್ ಪ್ಯಾಂಟ್ ಮಾಡಿ ಫುಲ್ ಫೋರ್ ಹಂಡ್ರೆಡ್ ಭಾಳ ಆಯ್ತು ರೀ ಮಕ್ಕಳಿಗೆ ನೋಡಿ ರೀ ಯಾಕಂದ್ರೆ ನೂರಾ ಐವತ್ತು ಮಕ್ಳಿಗೆ ಹೊಲ್ದು

ಇಲ್ಲ ಛಲೋ ನಾವು ನಿಮ್ಗೆ ಚಾಯ್ಸ್ ಮಾಡಿ ಎಲ್ಲರಿಗೆ ಕೇಳಿ ಮಾಡಿ ನಿಮ್ಮ ಆಯ್ತು ಆದಷ್ಟು ಬೇಗ ಸ್ಟಿಚಿಂಗಿನಲ್ಲಿ ಏನೂ ಮಾತ್ರ ವ್ಯತ್ಯಾಸ ಆಗಬಾರ್ದು ಯಾಕಂದ್ರೆ ನಾವು ವಿಶೇಷವಾಗಿ ಅವ್ರಿಗೆ ಪೇರೆಂಟ್ಸ್ ಪೋಷಕರಿಗೆಲ್ಲ ಹೇಳಿ ನಾವೇ ಯಾಕಂದ್ರೆ ಇಲ್ಲ ಅವ್ರು ರೆಡಿಮೇಡ್ ತರ್ತೀವಿ ತೊಗೊಳಿ ಅಂತ ಅಂತಿದ್ರು ಅವರು ಮಾರ್ಕೆಟ್ ಒಳಗೆಲ್ಲ ಸಿಕ್ತಾವಲ್ಲ

ಅದೇ ಅದೇ ಈಗ ತೊಗೊಂಡು ಎಲ್ಲ ರೆಡಿ ಇಟ್ಟುಕೊಂಡಿರಿ ಆಯ್ತು ಆಯಿತು ಕಳಿಸ್ರಿ ಆದಷ್ಟು ಆದಷ್ಟು ಜಲ್ದಿ ಕಳಿಸ್ರಿ ಹಾಂ ಆಯ್ತು ಆಯ್ತು ಕಳಿಸ್ರಿ ನಾಳೆ ಕಳಿಸ್ರೀ ಹಾಂ ಓಕೆ ಓಕೆ